ಇತ್ತೀಚಿನ ದಿನಗಳಲ್ಲಿ ಮಾರಾಟ ಅಥವಾ ವಾಣಿಜ್ಯ ಚಟುವಟಿಕೆಗಳಂತಹ ಸ್ಥಳಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸುವುದು ಸ್ವಲ್ಪ ಕಡಿಮೆಯಾಗಿದೆ ಅಂತಲೇ ಹೇಳಬಹುದು ಹೆಚ್ಚಿನ ಜನರು ಹೊರರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡುವುದ್ರಿಂದಾಗಿರ್ಬಹುದು ಅಥವಾ ಅಲ್ಲಿನ ವ್ಯವಹಾರಕ್ಕೆ ತಕ್ಕಂತೆ ಬೇರೆ ಭಾಷೆಯನ್ನು ಬಳಸ್ತಾರೆ ಆದರೆ ಕೆಲವೊಂದು ಸಣ್ಣ ಪುಟ್ಟ ಮಾರಾಟ ಅಥವಾ ವಾಣಿಜ್ಯ ಕ್ಷೇತ್ರಗಳಲ್ಲಿ ಜನಸಾಮಾನ್ಯರೇ ಬರುವಂತಹ ಸ್ಥಳಗಳಲ್ಲಿ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬಳಸ್ತಾರೆ ಅಲ್ಲಿ ಕನ್ನಡದಲ್ಲೇ ವ್ಯವಹಾರ ಮಾಡುವುದಾಗಿರಬಹುದು ಅಥವಾ ಕನ್ನಡದಲ್ಲಿಯೇ ಇರುವಂತಹ ಕೆಲವೊಂದು ಅಲ್ಲಿನ ಪತ್ರಗಳಾಗಿರ್ಬಹ್ದು ಅಥವಾ ಅಲ್ಲಿನ ಸೂಚನೆಗಳನ್ನೆಲ್ಲ ನಾವು ಕನ್ನಡ ಭಾಷೆಯಲ್ಲಿಯೇ ನೋಡಬಹುದು ಇದು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತಿ ಸ್ಥಳೀಯವಾದಂತಹ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕನ್ನಡ ಭಾಷೆಯನ್ನು ಬಳಸುವುದನ್ನು ನೋಡಬಹುದು ಕೆಲವೊಂದು ದೊಡ್ಡ ದೊಡ್ಡ ವಾಣಿಜ್ಯ ಸಂಸ್ಥೆಗಳಲ್ಲಾಗಿರ್ಬೌದು ಅಥವಾ ಮಾರಾಟ ಕ್ಷೇತ್ರಗಳಲ್ಲಿ ಕನ್ನಡ ಬಳಸುವುದು ಕಡಿಮೆಯಾಗಿರುವುದರಿಂದ ಅಂತಹ ಸ್ಥಳಗಳಲ್ಲಿ ನಾವು ಕನ್ನಡ ಭಾಷೆಯ ಸೂಚನಾ ಫಲಕಗಳನ್ನಾಗಲಿ ಅಥವಾ ಯಾವುದೇ ರೀತಿಯ ಪತ್ರಿಕೆಗಳನ್ನಾಗಲಿ ನೋಡಲಿಕ್ಕೆ ಸಿಗುವುದಿಲ್ಲ ನಮಗೆ ಕನ್ನಡ ಭಾಷೆಯನ್ನು ಈ ಸ್ಥಳೀಯ ಆರ್ಥಿಕತೆಯಲ್ಲಿ ಅತ್ಯಂತ ಕಡಿಮೆ ಬಳಸುತ್ತಿದ್ದಾರಂತಲೇ ಹೇಳ್ಬೌದು ಬಳಸ್ತಿದ್ದಾರೆ